ನನ್ನ ನೆಚ್ಚಿನ ಆಟ ಖೊ ಖೋ ಪ್ರಸ್ತುತ ಈಗ ಮಕ್ಕಳು ಹೊರಗಡೆ ಹೋಗಿ ಆಟ ಆಡುವುದಕ್ಕಿಂತ ಮೊಬೈಲ್ ಟಿ ವಿಗಳಲ್ಲಿ ಆಡುವುದೇ ಜಾಸ್ತಿ ಈ ಖೊ ಖೋ ಆಟದಲ್ಲಿ ಎರಡು ತಂಡಗಳಿದ್ದು ಒಂದೊಂದು ತಂಡದಲ್ಲಿ ಹನ್ನೆರಡು ಜನ ಆಟಗಾರರಿರುತ್ತಾರೆ ಆದರೆ ಒಂಬತ್ತು ಜನ ಮಾತ್ರ ಆಡೋದಕ್ಕೆ ಇಳೀತಾರೆ ಇನ್ನು ಮೂರು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಒಂದು ತಂಡವ ಒಂದು ತಂಡದವರು ಮತ್ತೊಂದು ತಂಡವನ್ನು ಮುಟ್ಟಲು ಪ್ರಯತ್ನಿಸುತ್ತಾರೆ ಆದರೆ ಆ ವಿರೋಧ ತಂಡದವರು ಅವರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಇದ್ರಲ್ಲಿ ಒಂಬತ್ತು ಜನ ಮಾತ್ರ ಒಮ್ಮೆಗೆ ಆಡಲು ಅಂಕಣಕ್ಕೆ ಇಳೀತಾರೆ ಇದನ್ನಾಡಲು ತುಂಬ ಮಜವಾಗಿರುತ್ತೆ ಇದರಲ್ಲಿ ಒಂದು ತಂಡ ಹುಡುಗರು ಇನ್ನೊಂದು ತಂಡ ಹುಡುಗಿಯರು ಆಡಬೇಕು ಹೀಗೆ ಆಡೋದರಲ್ಲಿ ಇರೋ ಮಜನೇ ಖುಷಿನೇ ಬೇರೆ ನಾವೆಲ್ಲ ಸ್ಕೂಲಲ್ಲಿ ಓದ್ತಿರಬೇಕಾದ್ರೆ ಗಂಡುಮಕ್ಳೆ ಒಂದು ಗ್ರೂಫು ಹೆಣ್ಣುಮಕ್ಳಿಗು ಒಂದು ಗ್ರೂಪು ಹೀಗ್ ಹೀಗ್ ಆಡೋದರಿಂದ ಒಂಥರ ಖುಷಿ ಸಿಕ್ತಾ ಇತ್ತು ಎಲ್ಲರಲ್ಲೂ ಒಂದು ಬಾಂಧವ್ಯ ಅನ್ನೋದು ಬೆರೀತಾ ಇತ್ತು ಸ್ನೇಹ ಅನ್ನೋದು ತುಂಬ ಅಚ್ಚುಕಟ್ಟಾಗಿ ಇರುತ್ತಾ ಇತ್ತು ತುಂಬ ಚೆನ್ನಾಗಿದೆ ಖೊ ಖೋ